ಆಡುಭಾಷೆ ಅಂದರೆ ಒಂದೊಂದು ಪ್ರದೇಶದಲ್ಲಿ ನಾವು ಮಾತನಾಡುವ ಭಾಷೆಯನ್ನ ನಾವು ಆಡುಭಾಷೆ ಅಂತ ಕರಿತೀವಿ ಒಂದೊಂದು ಪ್ರದೇಶದಲ್ಲಿ ತಾವು ಮಾಡೋ ಕೆಲಸ ಮತ್ತು ಜನರು ಇರುವಂಥ ರೀತಿ ಅದನ್ನು ನೋಡಿದಾಗ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಹಾಡು ಭಾಷೆ ಇರುತ್ತೆ ನಮ್ಮ ಪ್ರದೇಶದಲ್ಲಿ ಮಾತನಾಡುವ ಆಡುಭಾಷೆ ಅಂದರೆ ಕನ್ನಡ ಏಕೆಂದ್ರೆ ನಮ್ಮ ಕನ್ನಡ ತುಂಬ ಚೆನ್ನಾಗಿ ಸುಲಭವಾಗಿ ನಮಗೆ ಕಲಿಯೋದಕ್ಕೆ ಹೊಸ್ದಾಗಿ ಬಂದೋರಿಗೂ ಸಹ ಕಲಿಯೋದಕ್ಕೆ ಈಸಿಯಾಗಿರುತ್ತೆ ಆಡುಭಾಷೆ ನಮ್ಮ ಕಡೆ ಪ್ರದೇಶದಲ್ಲಿ ಮಾತನಾಡುವ ಭಾಷೆ ಅಂದರೆ ಕನ್ನಡಾನೇ ಕನ್ನಡದಲ್ಲಿ ನಾವು ಈಸಿಯಾಗಿ ನಮಗೆ ಬರದೇ ಇರೋರ್ಗೂರಿಗೂ ಸಹ ನಾವು ಈಸಿಯಾಗಿ ಕಲಿಬೋದು ಅದನ್ನು ಬರೀಬಹುದು ತುಂಬ ಈಸಿಯಾಗಿರುತ್ತೆ ನಮಗೆ ಓದೋದಕ್ಕೆ ಬರೆಯೋದಕ್ಕೆ ಎಲ್ಲ ಕನ್ನಡ ಮತ್ತೆ ನಾವು ಏನಾದರೂ ದೊಡ್ಡ ಕೆಲಸಕ್ಕೆ ಹೋಗ್ಬೇಕಂತಂದರೆ ನಮಗೆ ಬೇರೆ ಬೇರೆ ಭಾಷೆಗಳನ್ನು ಕಲಿಬೇಕಾಗುತ್ತೆ ಏಕೆಂತಂದ್ರೆ ನಾವು ಬೇರೆ ಬೇರೆ ಇದಕ್ಕೋದಾಗ ಅಲ್ಲಿ ಬೇರೆ ಬೇರೆ ಭಾಷೆ ಮಾತನಾಡೋ ಜನ ಇರ್ತಾರೆ ಆಗ ನಾವು ಅವ್ರ ಜೊತೆ ಏನಾದ್ರು ಸಂಭಾಷಣೆ ಮಾಡ್ಬೇಕೆಂತಂದ್ರೆ ನಾವು ಬೇರೆ ಭಾಷೆಯಿಂದ ಕಲಿಲೇಬೇಕಾಗುತ್ತೆ ಉದಾಹರ್ಣೆಗೆ ನಾವು ಹಿಂಗ್ಲೀಷ್ ಹಿಂದಿ ತೆಲುಗು ತಮಿಳು ಹಿ ಭಾಷೆಗಳನ್ನೆಲ್ಲ ಕಲಿತೀವಿ ಯಾಕೆಂತಂದ್ರೆ ನಾವು ಬೇರೆ ಬೇರೆ ಕಡೆಗೆ ಒಂದು ಪ್ರಾಜೆಕ್ಟ್ ಮೇಲೆ ಯಾವುದಾದ್ರು ವಿಷ್ಯದ ಮೇಲೆ ನಾವು ಹೋದಾಗ ಅಲ್ಲಿನ ಜನಗ ಜನರ ಜನರಿಂದ ನಾವು ವಿಷಯನ ಸಂಗ್ರಹಣೆ ಮಾಡಬೇಕಾಗುತ್ತೆ ಏನಂತಂದ್ರೆ ಆ ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ನಾವು ಅವ್ರತ್ರದಿಂದ ಸಹಾಯ ಪಡ್ಕೊಳ್ಬೇಕೆಂತಂದ್ರೆ ನಾವು ಅವ್ರ ಜೊತೆ ಮಾತಾಡಿ ಸಂಭಾಷಣೆ ಮಾಡಿ ನಾವು ತಿಳ್ಕೊಳ್ಬೇಕು ಆಗ ತಿಳ್ಕೊಳ್ಬೇಕಂದ್ರೆ ನಮಗೆ ಅವ್ರು ಮಾತಾಡೋ ಭಾಷೆ ಗೊತ್ತಿರಬೇಕು ಆದ್ರಿಂದ ನಾವು ಏನೊಂದು ಕೆಲಸ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಮತ್ತು ಒಳ್ಳೆ ಉನ್ನತ ಸ್ಥಾನಕ್ಕೆ ನಾವು ಹೇರಬೇಕು ಅಂತಂದರೆ ಆ ಭಾಷೆ ನಾವು ಕಲ್ತ್ಕೊಳ್ಳೋದು ತುಂಬನೇ ಮುಖ್ಯ ಆಗಿರುತ್ತೆ ಆದ್ರಿಂದ ನಾವು ಹಿಂದಿ ಹಿಂಗ್ಲೀಷ್ ಮತ್ತು ತೆಲುಗು ತಮಿಳು ಹಿ ಭಾಷೆಗಳನ್ನೆಲ್ಲ ಕಲಿಯುತ್ತೇವೆ ಏಕಂತಂದ್ರೆ ನಾವು ಕೆಲಸಕ್ಕೆ ಹೋಗಿ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರವ್ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಮಾತನಾಡುವ ಭಾಷೆ ಬೇರೆಯಾಗಿರುತ್ತೆ ಆಗ ನಾವು ಅವರಿಂದ ವಿಷಯನ ಸಂಗ್ರಹಣೆ ಮಾಡಬೇಕು ಮತ್ತು ಆ ವಿಷಯದ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು ಅಂದಾಗ ನಮಗೆ ಆ ಭಾಷೆ ನಮಗೆ ಹೊಳ್ಳೆ ಸಹಾಯವನ್ನು ಮಾಡುತ್ತೆ ನಮ್ಮ ಆಡುಭಾಷೆ ಎಂದರೆ ಕನ್ನಡ ಕನ್ನಡವು ತುಂಬ ಸುಲಭವಾಗಿ ಮಾತನಾಡಬಹುದು ಮತ್ತು ತುಂಬ ಸುಲಭವಾಗಿ ನಾವು ಬರಿಯುವುದನ್ನು ಮತ್ತೆ ಅದನ್ನು ಓದುವುದನ್ನ ಕಲಿಯಬಹುದು ಎಲ್ಲ ಭಾಷೆಗಳಿಗಿಂತ ನಾವು ಸುಲಭವಾದ ಭಾಷೆ ಅಂತಂದರೆ ಕನ್ನಡ ಎಂಥ ಬೇರೆ ಭಾಷೆಯಿಂದ ಬಂದವರಾದರೂ ಸಹ ಅವರು ಕನ್ನಡವನ್ನು ಅತಿ ವೇಗವಾಗಿ ಕಲ್ತ್ಕೊಂಡ್ಬಿಡ್ತಾರೆ ಆದ್ದರಿಂದ ಕನ್ನಡ ಒಂದು ಒಳ್ಳೆಯ ಹೀಸಿ ಮತ್ತು ಸುಲಭವಾದ ಭಾಷೆ ಕಲ್ತ್ಕೊಳ್ಬೋದು ಮತ್ತೆ ಈಗ ಏನಂತಂದರೆ ಏನೆಂದರೆ ಯೂತ್ಸಿದ್ದಾರೆ ಯುವ ಜನರಿದ್ದಾರೆ ಅವರು ನಮ್ಮಂಥ ಯೂತ್ಸೆಲ್ಲ ತುಂಬ ಭಾಷೆಗಳನ್ನು ಹೊಸದನ್ನು ಕಲಿಯೋದಕ್ಕೆ ಇಚ್ಛಿಸ್ತಾರೆ ಆಗ ಬೇರೆ ಬೇರೆ ಭಾಷೆಗಳನ್ನ ಕಲಿಯೋದಕ್ಕೆ ಸಹ ಅವರು ಏನು ತುಂಬ ಪ್ರಯತ್ನ ಪಡ್ತಾರೆ ಮತ್ತೆ ನಮ್ಗೆ ಒಳ್ಳೆ ಹೆಸರು ಬೇಕು ಜೀವನದಲ್ಲಿ ಒಳ್ಳೆ ಹೆಸರು ಬೇಕು ಮತ್ತೆ ಒಳ್ಳೆ ನಾವು ಉನ್ನತ ಸ್ಥಾನಕ್ಕೋಗ್ಬೇಕಂತಂದ್ರೆ ಬೇರೆ ಬೇರೆ ಭಾಷೆಗಳನ್ನ ಕಲಿಯಲೇಬೇಕಾಗತ್ತೆ ಆ ಕಲಿತಾಗ ನಮಗೆ ಒಳ್ಳೆ ಹೆಸರು ಸಿಗುತ್ತೆ ನಾವು ಅದರಿಂದ ಹೆಚ್ಚು ಸಂಪಾದನೆ ಮಾಡ್ಬೋದು ನಾವಿನ್ನು ನಾವಿರೋ ಸ್ಥಾನಕ್ಕಿಂತ ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಮತ್ತೆ ಉನ್ನತ ಸ್ಥಾನಕ್ಕೋಗ್ಬಹುದು ಒಳ್ಳೆ ಆದಾಯನೂ ಬರುತ್ತೆ ಆದ್ದರಿಂದ ಯುವ ಜನರು ಅಂತಂದರೆ ಯೂತ್ಸ್ ಏನು ಹದ್ನೆಂಟ್ರಿಂದ ಇಪ್ಪತ್ತು ವರ್ಷದಲ್ಲಿ ಒಳ್ಗೆ ಒಳಗಡೆ ಇದ್ದಾರೋ ಅವರು ಕನ್ನಡನ ಕಲಿಯೋದಕ್ಕೆ ಮತ್ತೆ ಬೇರೆ ಭಾಷೆಗಳು ಆಗಿರ್ಬೋದು ನಮ್ಮ ಉದ್ಯೋಗದಲ್ಲಿ ಬಳಸುವಂಥ ಎಲ್ಲ ಭಾಷೆಗಳನ್ನ ಕಲಿಯೋದಕ್ಕೆ ತುಂಬ ಉತ್ಸಾಹದಿಂದ ಬರಬೇಕು ಆಗ ಮಾತ್ರ ನಾವು ಎಲ್ಲ ಭಾಷೆಗಳನ್ನ ಕಲಿಯೋದಕ್ಕೆ ಸಾಧ್ಯ ಆಡುಭಾಷೆ ಆ ಆ ಪ್ರದೇಶಕ್ಕೆ ತಕ್ಕಂತೆ ಒಂದೊಂದು ಹಾಡು ಭಾಷೆ ಇರುತ್ತೆ ಅಂದರೆ ಜನರು ಯಾವ ರೀತಿಯಲ್ಲಿ ಅವರ ಹಾಗು ಹೋಗುಗಳು ಕಷ್ಟ ಸುಖಗಳು ಎಲ್ಲವನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ತಾರೋ ಆ ಭಾಷೇನೇ ಹಾಡು ಭಾಷೆ ಅಂತ ಕರಿತೀವಿ ನಾವು ಆಡುಭಾಷೇನೆ ಬೇರೆ ಆಗಿರುತ್ತೆ ನಾವು ಬರೆಯೋ ಭಾಷೆನೇ ಬೇರೆ ಆಗಿರುತ್ತೆ ಅದರಲ್ಲಿರೋ ಇದಕ್ಕೆ ಏನು ಆಡುಭಾಷೆಗೆ ಆಡುಭಾಷೆಯಲ್ಲಿರೋ ಪದಗಳಿಗೆ ಮತ್ತೆ ನಾವು ಓದೋ ಭಾಷೆಯಲ್ಲಿರೋ ಪದಗಳಿಗೆ ಬೇರೆ ಬೇರೆ ಅರ್ಥಗಳಿರುತ್ತೆ ಆದ್ದರಿಂದ ನಾವು ಆಡ್ಭಾಷೆಯನ್ನು ಪುಸ್ತಕದಲ್ಲಿ ಓದೋದಕ್ಕೆ ಮತ್ತೆ ಬರೆಯೋದಕ್ಕೆ ಆಗಲ್ಲ ನಾವು ಆಡು ಭಾಷೇಯೇ ಬೇರೆ ಇರುತ್ತೆ ಸ್ವಲ್ಪ ಪುಸ್ತಕ್ದಲ್ಲಿ ಓದೋ ಭಾಷೆಯೇ ಬೇರೆ ಇರುತ್ತೆ ಆಡುಭಾಷೆ ಒಂದೊಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಕ್ಕೆ ಚೇಂಜಾಗ್ತಾಯಿರುತ್ತೆ ಪಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲೇ ತೊಗೊಳ್ಳಿ ಬೀದರ್ನಲ್ಲೇ ಒಂಥರ ಕನ್ನಡ ಮಾತಾಡ್ತಾರೆ ಕೋಲಾರಲ್ಲೇ ಒಂಥರ ಕರ್ನಾಟಕ ಕನ್ನಡ ಮಾತಾಡ್ತಾರೆ ಮತ್ತು ಉಡುಪಿ ಕರಾವಳಿ ಪ್ರದೇಶಗಳಲ್ಲೇ ಕನ್ನಡವನ್ನು ಬೇರೆ ಥರ ಮಾತಾಡ್ತರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಆಡುಭಾಷೆಯನ್ನು ಹೊಂದಿರುತ್ತಾರೆ ಅದು ಕನ್ನಡನೇ ಆಗಿದ್ದರೂ ಸಹ ಅವ್ರು ಮಾತನಾಡುವ ಶೈಲಿ ಬೇರೆಯಾಗಿರತ್ತೆ